ಹಲೋ ಹರೀಶ್ ಅವರಾ ಆಟೋ ರಿಕ್ಷಾ ಹಾಂ ನಿಮಗೊಂದು ನಿಮ್ಮಲ್ಲಿ ಒಂದು ಕ್ಯಾಬ್ ಇದೆಯಲ್ಲ ಸರ್ ರಿಕ್ಷ ಜೊತೆ ನನಗೊಂದು ಕ್ಯಾಬ್ ಬುಕ್ ಮಾಡಬೇಕಿತ್ತು ಆ್ಯಕ್ಚುಲಿ ಏನೆಂದ್ರೆ ದೀಪಾವಳಿ ಬಂತಲ್ಲ ಸೊ ಶಾಪಿಂಗ್ ಹೋಗೋಕಿದೆ ನನಗೆ ತಾರೀಕು ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತಮೂರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಅಡ್ವಾನ್ಸ್ ಆಗಿ ಕ್ಯಾಬ್ ಬುಕ್ ಮಾಡಬೇಕು ಪಿಕಪ್ ಎಲ್ಲಂದರೆ ಇಲ್ಲಿ ಹಟ್ಟಿಯಂಗಡಿ ಹತ್ತಿರಾನೆ ಇಲ್ಲಿ ಪಂಚಾಯ್ತಿ ಹತ್ತಿರ ಅಲ್ಲಿಂದ ಉಡ್ಪಿಗೆ ಹೋಗಬೇಕು ಉಡುಪಿಯಲ್ಲಿ ಜಯಲಕ್ಷ್ಮಿ ಇದೆಯಲ್ಲ ಫೇಮಸ್ ಕ್ಲೋತ್ ಸ್ಟೋರು ಅಲ್ಲಿ ಹೋಗಿ ಪರ್ಚೇಸಿಂಗ್ ಇದೆ ಅದಕ್ಕೋಸ್ಕರ ನನಗೊಂದಿಲ್ಲಿ ಹನ್ನೊಂದು ಗಂಟೆಗೆಲ್ಲ ನೀವು ಪಿಕಪ್ ಮಾಡಿ ಅಲ್ಲಿಗೆಲ್ಲ ಹನ್ನೆರಡು ಗಂಟೆಗೆ ರೀಚ್ ಮಾಡಿಸ್ಬೇಕು ಸರ್ ಜಯಲಕ್ಷ್ಮಿ ಉಡುಪಿಗೆ ಥ್ಯಾಂಕ್ ಯು